ನಾವು ಅಡುಗೆ ಮಾಡುವಾಗ ಭಾಳ ಮುನ್ನೆಚ್ಚರ್ಗಳನ್ನ ಪಾಲಿಸಬೇಕಾಗ್ತೈತ್ರಿ ಅದರಲ್ಲಿ ಗ್ಯಾಸ್ ಬಳಸೋದಿರ್ಲಿ ಕಾಳು ಕಡಿ ಸ್ವಚ್ಛ ಮಾಡೋದಿರಲಿ ತರ್ಕಾರಿಗಳು ತೊಳೆಯೋದಿರಲಿ ಪಾತ್ರೆಗಳನ್ನ ತೊಳೆಯೋದು ಮತ್ತು ಅಡುಗೆ ಮನೆ ಸ್ವಚ್ಛ ಇಡೋದು ಎಲ್ಲ ಭಾಳ ನಿಯಮಗಳನ್ನು ಪಾಲಿಸಬೇಕಾಗ್ತೈತಿ ಇದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರ್ತೈತಿ ತರಕಾರಿಗಳನ್ನು ಶುದ್ಧ ಮಾಡಿ ಬಳ್ಸೋದರಿಂದ ಅದರ ಹುಳ ಎಲ್ಲ ಆರಿಸಿ ತೆಗೆಯೋದರಿಂದ ಯಾವ ಒಂದು ಕ್ರಿಮಿಕೀಟಗಳೂ ನಮ್ಮ ಹೊಟ್ಟೆಯಲ್ಲಿ ಹೋಗೋದಿಲ್ಲ ಅದರಿಂದ ಅವ್ ಒಳ್ಳೆಯ ಆರೋಗ್ಯ ಸಿಗ್ತೈತಿ ಆಮೇಲೆ ತರಕಾರಿಗಳನ್ನು ತೊಳೆಯೋದರಿಂದ ಆರಿಸಿ ತೆಗೆಯೋದರಿಂದ ಅದು ಚೆನ್ನಾಗೇ ಇದು ತ ಹಸ್ರ್ ತರ್ಕಾರಿಗಳನ್ನ ಬಳ್ಸೋದರಿಂದ ಒಂದು ಒಳ್ಳೆಯ ಒಂದು ಪೋಷಕಾಂಶ ತರಕಾರಿಗಳು ತಿನ್ನೋದರಿಂದ ಆರೋಗ್ಯ ಚೆನ್ನಾಗಿರ್ತೈತಿ ಆಮೇಲೆ ನಿಯಮಿತವಾಗಿ ಉಪ್ಪು ಬಳಸೋದು ಖಾರ ಬಳಸೋದು ಹುಳಿ ಬಳ್ಸೋದರಿಂದ ನಮ್ಗೆ ಒಂದು ಒಳ್ಳೆಯ ಆರೋಗ್ಯ ಸಿಗುತ್ತದೆ ಕೂದಲನ್ನ ಮೇಲೆ ಕಟ್ಟಿ ಅಡುಗೆ ಮಾಡೋದರಿಂದ ಯಾವ ಕೂದಲೂ ಅಡ್ಗೆಯಾಗ ಬರೋದಿಲ್ಲ ಇದರಿಂದ ವ ಏನೂ ತೊಂದರೆ ಆಗೋಂಗಿಲ್ಲ ಆಮೇಲೆ ನಮ್ಮ ಮನೆಯಾಗೆಲ್ಲ ಹಿಂದಕ್ಕೆ ಅಜ್ಜಿಯರು ತಾಯಿಯರೆಲ್ಲರೂ ಹೇಳ್ತಿದ್ದರು ಅಡ್ಗೆ ಮನೆ ಕ್ಲೀನಾಗಿ ಇಟ್ಕೋರಿ ಇಲ್ಲಂದ್ರೆ ಆರೋಗ್ಯ ಕೆಡುತೈತಿ ಅವರೆಲ್ಲ ಚೆನ್ನಾಗೆ ರೊಟ್ಟಿ ಮಾಡಿ ಮುದ್ದೆ ಮಾಡಿ ತಿಂತಿದ್ದರು ಅಂಥವೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಾದಂಥ ತರಕಾರಿಗಳನ್ನು ಮಾಡ್ಕೊಂಡು ಆರೋಗ್ಯನ್ನ ಊಟ ಮಾಡಿರಿ ಚೆನ್ನಾಗಿ ಊಟ ಮಾಡಬೇಕು ಮೊಳಕೆ ಬಂದಂಥ ಕಾಳು ಯೂಸ್ ಮಾಡ್ಕೋರಿ ಅಂತ ಹಿಂಗೆಲ್ಲ ಹೇಳ್ತಿದ್ದರು ಆದಷ್ಟು ಅಕ್ಕಿನ ಬಸ್ದ್ ಮಾಡೋದ್ರಿಂದ್ ಅನ್ನದ ರುಚಿ ಕಡಿಮೆ ಆಗ್ತೈತಿ ಅದು ಅದರಲ್ಲಿ ಏನೂ ಸ್ವಾದ ಉಳಿಯೋಂಗಿಲ್ಲ ಅಂತ ಹಿಂಗೆಲ್ಲ ಹೇಳ್ತಿದ್ದರು ಆಮೇಲೆ ಅಡ್ಗೆ ಮಾಡಾಗ ಕಿಟ್ಕಿ ಎಲ್ಲ ಓಪನ್ ಇಟ್ಟು ಅಡಿಗೆ ಮಾಡಿರಿ ಗ್ಯಾಸ್ ಏನಾರೂ ಲೀಕ್ ಆದ್ರೆ ಏನು ತೊಂದ್ರೆ ಆಗೋಂಗಿಲ್ಲ ಅವಾಗವಾಗ ಪೈಪ ಅವನ್ನೆಲ್ಲ ಚಕ್ ಮಾಡ್ತಿರಬೇಕು ನೀಟಾಗಿ ಗ್ಯಾಸ್ ಬಂದಾಗೈತಾ ಇಲ್ಲ ಅಂತಂದು ನೋಡ್ಕಂತ ಇರಬೇಕು ಪಾತ್ರೆಗಳೆಲ್ಲ ಸೋಪು ಗೀಪು ಕ್ಲೀನಾಗಿ ಹೋಗೆತ್ತೆ ಇಲ್ಲಂತಂದು ನೀಟಾಗಿ ತೊಳ್ದು ಇಟ್ಕೊಂಡು ಒರೆಸಿ ಬಳಸಬೇಕಂತ ಎಲ್ಲ ಹೇಳ್ತಾರ ಇದರಿಂದ ಒಳ್ಳೆಯದು ಕೈ ಹಾಲು ಮೊಸರು ಇಂಥಲ್ಲೆಲ್ಲ ಉಪ್ಪು ಸಿಡಿದರೆ ಕೆಟ್ಟೋಗ್ತವಂಥವು ಆ ರೀತಿ ಅದು ಉಪ್ಪು ಮೂಟೆ ಅವನ್ನೆಲ್ಲ ಬಳಸಬಾರ್ದು ಹಣ್ಣುಗಳನ್ನು ಹೆಚ್ಚಾಗಿ ಬಳಸೋದರಿಂದ ಒಳ್ಳೆಯ ವಿಟಮಿನ್ಸ ಸಿಗ್ತವೆ ಆಮೇಲೆ ಅದು ಜ್ಯೂಸ್ ಮಾಡಿ ಕುಡಿಯೋದರಿಂದ ಒಳ್ಳೆದು ಆರೋಗ್ಯಕ್ಕೆಲ್ಲ ಬೀಟ್ರೂಟು ಇಂಥವೆಲ್ಲ ತರಕಾರಿಗಳನ್ನು ಚೆನ್ನಾಗಿ ಬಳಸಬೇಕು ಅಂತಂದು ಹೇಳ್ತಾರೆ ಮತ್ತು ಇವು ಅಡುಗೆ ಮಾಡುವಾಗ ಬೆಳಕು ಜಾಸ್ತಿ ಇರಬೇಕು ಇದರಿಂದ ಏನೂ ಬೀಳೋದಾಗಲಿ ಕ್ಲೀನಾಗಿ ನೋಡಿ ಅಡುಗೆ ಮಾಡೋದರಿಂದ ಒಳ್ಳೆಯ ಅನುಕೂಲಾಗ್ತೈತಿ ಅಂತಂದು ಹೇಳ್ತಾರ